ನಮ್ಮ ತೋಟದಲ್ಲಿ ನಾವು ಒಂದೂ ಬೀಜ ಹಾಕ್ತೀವಿ ನಾವು ಒಂದು ಬೀಜ ಹಾಕ್ತೀವಿ ಅದೂ ಬೀಜ ಕೆಲವೊಂದೂ ದಿನಗಳ ಗಂಟ ಏನು ಕಾಣಿಸಲ್ಲ ಆಮೇಲೆ ಮೊಳಕೆ ಹೊಡ್ದು ಆ ಮೊಳಕೆ ಚಿಗರಿ ಮೊಳಕೆ ಚಿಗರಿ ಸಸಿ ಆಗೋಕ್ಕೆ ಅಂತ ಬಂದೂ ಎಲೆ ಎಲೆ ಬಿಟ್ಟು ಬಳ್ಳಿ ಮುಂದೆ ಬಂದಾಗ ನಮಗೆ ತುಂಬ ಖುಷಿಯಾಗುತ್ತೆ ನೋಡು ನಾವು ಒಂದು ಗಿಡ ನೆಟ್ಟು ಒಂದು ನೆನ್ಪಿಗೋಸ್ಕರ ಗಿಡ ಹಾಕಿದ್ವಿ ಬೀಜ ಹಾಕಿದ್ವಿ ಅದೂ ಗಿಡ ಇವಾಗ ಬೆಳೀತಾಯಿದೆ ಗಿಳ ಗಿಡ ಬೆಳೆದು ಕಾಯಿ ಬಿಟ್ಟು ಕಾಯಿ ಬಿಡೋವಾಗ ನಮಗೆ ಇನ್ನೊಂಥರ ಏನು ಖುಷಿಯಾಗುತ್ತೆ ಅಂದರೆ ನಮ್ಮ ತಾಯಿ ತಂದೆ ನಮ್ಮನ್ನ ಹಿಂಗೆ ಬೆಳ್ಸಿದ್ರೊ ಏನೋ ನಾವು ಒಂದು ಬೀಜಕ್ಕೆ ಇಷ್ಟು ಕಷ್ಟ ಪಡ್ತೀವಿ ಅಂತ ಅಂದಾಗ ನಮ್ಮನ್ನ ಬೆಳ್ಸೋಕೆ ಅವ್ರು ಎಷ್ಟು ಕಷ್ಟ ಪಟ್ಟಿರ್ತಾರೆ ಅನ್ನೋದು ನಮಗೆ ಅಲ್ಲಿ ಗೊತ್ತಾಗುತ್ತೆ ಮತ್ತೆ ನಮ್ಗೆ ಎಷ್ಟು ಖುಷಿಯಾಗುತ್ತೆ ಅಂತ ಅಂದರೆ ನೋಡು ನಾನು ನೆಟ್ಟ ಗಿಡ ಇಷ್ಟು ಚೆನ್ನಾಗಿ ಬರ್ತಾಯಿದೆಯಲ್ಲಾ ಅದಕ್ಕೆ ಇನ್ನೂ ನೀರು ಹಾಕ್ಬೇಕು ಒಳ್ಳೆ ಮಣ್ಣು ತಂದು ಹಾಕ್ಬೇಕು ಒಂಚೂರು ಗೊಬ್ಬರ ಹಾಕ್ಬೇಕು ಇನ್ನೂ ಚೆನ್ನಾಗಿ ಗಿಡಾನ ಬೆಳೆಸಬೇಕು ಇದು ಒಂದೂ ಚೆನ್ನಾಗಿ ಗಿಡ ಬೆಳೀತು ಅಂತ ಅಂದರೆ ಇನ್ನೂ ಒಂದು ಗಿಡ ಹಾಕ್ಬೇಕು ಇನ್ನೂ ಒಂದು ಗಿಡ ಅಂತ ಅಂದಾಗ ನನಗೇನಾಗುತ್ತೆ ಹೂವಿನ ಗಿಡ ನಾವು ಜಾಸ್ತಿ ಇಷ್ಟ ಪಡ್ತೀವಿ ನಮ್ಮ ಮನೆಗಳ ಹತ್ರ ಆ ಹೂವಿನ ಗಿಡಗಳನ್ನ ನಾವು ಬೆಳೆಸಿ ಒಂದು ಕಡ್ಡಿಲಿಟ್ಟು ಅದೂ ಎಲೆ ಬರೋಂಗೆ ಮಾಡಿ ಅದಕ್ಕೊಂದು ಪಾತಿ ಕಟ್ಟಿ ನೀರಾಕಿ ಗೊಬ್ಬರ ಹಾಕಿ ಎಲ್ಲ ಚೆನ್ನಾಗಿ ಬೆಳೆಸ್ದಾಗ ಹೂ ಬಿಟ್ಟಾಗ ನಮಗೆಷ್ಟು ಖುಷಿಯಾಗುತ್ತೆ ಅಂತ ಅಂದರೆ ನಮ್ಮ ಬಾಲ್ಯದ ನೆನ್ಪಿಗೆ ನಾವು ಹೊರ್ಟು ಹೋಗ್ತೀವಿ ನಾವು ಮಕ್ಕಳಲ್ಲಿ ಇದೇ ಥರ ಆಡ್ತಿದ್ವಾ ನಮ್ಗೆ ಹಿಂಗೆ ಬೆಳೆಸಿದ್ರಾ ಹಂಗಾಗಿ ಇಷ್ಟೂ ನಮಗೆ ಗಿಡ ಬೆಳ್ಸೋಕಾದ್ರೂ ಶಕ್ತಿ ಇದೆಯಲ್ಲ ನಮ್ಮ ಮನೆ ಹತ್ರ ಅಕ್ಕ ಪಕ್ಕ ಇರೋ ಇದ್ರಲ್ಲೆನೆ ಒಂದು ಪಾಟಲ್ಲೇ ಆಗಲಿ ಒಂದೂ ಬಕೀಟಲ್ಲೇ ಆಗಲಿ ಒಂದೂ ಒಡ್ಕಲ್ಲಿ ಬಿಂದಿಗೇಲೆ ಆಗಲಿ ನಾವು ಗಿಡಗಳನ್ನ ಹಾಕಿ ಒಂದು ತುಳಸಿ ಗಿಡ ಇರ್ಬೋದು ದೊಡ್ಡ ಪತ್ರೆ ಗಿಡ ಇರ್ಬೋದು ಪುದೀನ ಸೊಪ್ಪಿನ ಗಿಡ ಇರ್ಬೋದು ಮೆಂತ್ಯ ಸೊಪ್ಪಿನ ಗಿಡ ಇರ್ಬೋದು ಹೂವಿನ ಗಿಡ ಇರ್ಬೋದು ಇವೆಲ್ಲ ಹಾಕಿ ನಾವೂ ಉಪಯೋಗಿಸ್ದಾಗ ನಮ್ಗೆ ಏನು ಅನ್ನಿಸುತ್ತೆ ಅಂತ ಅಂದರೆ ನೋಡು ನಾವು ಒಬ್ಬರು ರೈತರಲ್ವ ನಮಗೂ ಇಷ್ಟೂ ಬರುತ್ತಲ್ಲ ಅನ್ನೋ ಖುಷಿ ನಮಗೆ ಆಗುತ್ತೆ ಯಾವ ರೀತಿ ಅಂತ ಅಂದರೆ ಒಂದು ಹೂ ಬಿಟ್ಟಾಗಂತೂ ನಾವು ಒಂದು ಹೊಸ ಬಟ್ಟೆ ತಗೊಂಡಾಗ ನಮ್ಗೆ ಯಾವ ರೀತಿ ಖುಷಿಯಾಗುತ್ತೋ ಅಷ್ಟೇ ಖುಷಿ ನಮಗೆ ಹೂ ಬಿಟ್ಟಾಗಲೂ ಆಗುತ್ತೆ ಹೂ ಬಿಟ್ಟಾಗ ಆ ಹೂವನ್ನ ನಾವು ದೇವ್ರ್ಗೆ ಹಾಕಿ ದೇವರೆ ಒಂದು ಗಿಡ ಹಾಕಿದ್ದಕ್ಕೆ ನಮ್ಗೆ ಒಂದು ಹೂವು ಸಿಗ್ತಲ್ಲಪ್ಪ ಇನ್ನೂ ಚೆನ್ನಾಗಿ ಬರಲಿ ಇನ್ನೂ ಚೆನ್ನಾಗಿದ್ರೆ ನಮಗೂ ಹೂ ಇನ್ನೂ ಜಾಸ್ತಿ ಜಾಸ್ತಿ ಹೂ ಬರುತ್ತೆ ಜಾಸ್ತಿ ಜಾಸ್ತಿ ತರಕಾರಿ ಬರುತ್ತೆ ಜಾ ಜಾಸ್ತಿ ಜಾಸ್ತಿ ಟಮೋಟ ಇರ್ಬೋದು ಯಾವುದೇ ದಿನ ದಿನ ನಿತ್ಯ ಬಳಸುವಂಥ ಗಿಡಗಳು ಇರ್ಬೋದು ಪ್ರಾ ಪ್ರತೀ ಒಂದೂ ಮತ್ತೆ ಮೆಡಿಷನ್ಗೇ ಆಗುವಂಥ ಗಿಡಗಳನ್ನ ಬೆಳ್ಸಿರ್ತೀವಿ ನಾವು ತುಳಸಿ ಗಿಡ ದೊಡ್ಡ ಪತ್ರೆ ಗಿಡ ನಾಗ್ದಾಳಿ ಸೊಪ್ಪಿನ ಗಿಡ ಮತ್ತು ಬೇವಿನ ಮರ ಇವೆಲ್ಲ ನಾವು ಬೆಳೆಸಿರೋವಾಗ ನಾವು ಬೆಳೆಸಿರೋ ಗಿಡ ಇಷ್ಟು ಮೆಡಿಷನ್ಗೆಲ್ಲ ಯೂಸ್ ಆಗುತ್ತಲ್ಲ ಅಂತ ತುಂಬ ಖುಷಿಯಾಗುತ್ತೆ ತುಂಬ ಖುಷಿಯಾದಾಗ ನಾವು ಏನು ಮಾಡ್ತೀವಿ ಇನ್ನೂ ಹೆಚ್ಚು ಹೆಚ್ಚಿನ ರೀತಿಲಿ ನಾವು ಗಿಡ ಮರಗಳನ್ನ ನಾವು ಬೆಳೆಸ್ತೀವಿ ಮತ್ತೆ ನಮ್ಮ ಅಕ್ಕಪಕ್ಕದೋರ್ಗೂನು ಒಂದು ಬಾಟ್ಲ್ ಒಳಗೆ ಒಂದು ಗಿಡ ಹಾಕಿ ಒಂದೂ ಒಡ್ಕಲ್ಲು ಬಿಂದಿಗೆ ಒಳಗೆ ಒಂದು ಗಿಡ ಹಾಕಿ ಒಂದು ಬಕೀಟೊಳಗೆ ಒಂದು ಗಿಡ ಹಾಕಿ ಮಡಗಿ ದೊಡ್ಡಪತ್ರೆಯಿಂದ ಹೆಂಗೆ ಉಪಯೋಗ ಆಗುತ್ತೆ ತುಳಸಿ ಗಿಡ ಈ ಥರ ಉಪ್ಯೋಗಕ್ಕೆ ಬರುತ್ತೆ ಪೂಜೆ ಮಾಡ್ಬೋದು ಮೆಡಿಷನ್ಗೂ ಆಗುತ್ತೆ ಅಂತ ನಮ್ಮ ಅಕ್ಕಪಕ್ಕದೋರ್ಗು ಹೇಳಿ ನಾವು ಗಿಡಗಳನ್ನ ಬೆಳ್ಸೋಕ್ಕೆ ಇಷ್ಟ ಪಡ್ತೀವಿ ಮತ್ತೆ ಖುಷಿ ಪಡ್ತೀವಿ ಖುಷೀನು ಆಗುತ್ತೆ ಹಂಗಾಗಿ ಪ್ರತಿ ಮನೇಲು ಪ್ರತಿಯೊಂದೂ ಗಿಡ ಇದ್ದರೂನು ಯೂಸ್ ಆಗುತ್ತೆ ಮತ್ತೆ ಮರಗಳಿದ್ದರಂತೂ ಹೊಂಗೆ ಮರ ಹೊಂಗೆ ಮರ ಇದ್ದರಂತೂ ಇದ್ದಿದ್ದು ಚೆನ್ನಾಗೆ ಯೂಸ್ ಆಗುತ್ತೆ ಯಾಕೇಂತಂದ್ರೆ ಒಳ್ಳೇ ತಂಪಾದ ಗಾಳಿ ಬರುತ್ತೆ ಬೇಸಿಗೆ ಟೈಮಲ್ಲಿ ಅದ್ರ ಕೆಳಗಡೇ ನಿಂತ್ಕೊಂಡಗ ಎಷ್ಟು ತಣ್ಣ ಗಾಗುತ್ತೆ ಅಂತ ಅಂದಾಗ ನಮಗೆ ಖುಷಿಯಾಗುತ್ತೆ ಮತ್ತು ನಮ್ಮನೆಗಳ ಹತ್ರ ಗಿಡ ಹಾಕಿದ್ರೂನು ಅಷ್ಟೆನೆ ಒಳ್ಳೆ ಗಾಳಿ ನಮಗೆ ಕೊಟ್ಟು ಕೆಟ್ಟ ಗಾಳಿನ ಅದು ತೆಗೆಯುತ್ತಲ್ಲ ಹಂಗಾಗಿ ನಮಗೆ ತುಂಬ ಖುಷಿಯಾಗುತ್ತೆ ಇನ್ನೂ ಹೆಚ್ಚು ಹೆಚ್ಚಿನ ರೀತೀಲಿ ಗಿಡಕ್ಕೆ ಗಿಡ ಆ ತೋಟ ಏನೇ ಇದ್ದರು ನಮ್ಗಿರುವಷ್ಟು ಜಾಗದಲ್ಲೆನೆ ನಾವು ಇನ್ನೂ ಹೆಚ್ಚು ಹೆಚ್ಚಿನ ರೀತೀಲಿ ಗಿಡನ ಬೆಳೆಸ್ಬೇಕು ಅಂತ ಇಷ್ಟಪಡ್ತೀನಿ ನಾನು